ಯಾರು ಹೇಳಿ ಹಾಂ ಏನಾಗಿದೆ

ಹಾಂ ಏನಾಗಿದೆ ಹಾಂ ಹೇಳಿ ಏನು ಹಾಂ ಹಾಂ ಹೇಳಿ

ಹಾಂ ಹೌದಲ್ವ ಇದೇ ಕ್ಲಿನಿಕ್ಕಿಗೆ ಬಂದಿದ್ರಿ ಅಲ್ವಾ ಮತ್ತು ಇವಾಗ ಏನು ಟೈಮ್ ಮೆಡಿಸಿನ್ ತಗೊಳ್ತೀರಾ ಟ್ಯಾಬ್ಲೆಟ್ ತಗೊಳ್ತೀರ ಏನು ತಗೊಳ್ತೀರ ಹೌದಾ ಹಾಂ ಓಕೆ ಬನ್ನಿ ನಮ್ಮ ಕ್ಲಿನಿಕ್ಕಿಗೆ ನಾನು ಚೆಕ್ ಮಾಡ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಇದೆಯಾ ಮೆಡಿಸಿನ್ ಬೇಕಾ ಏನು ಟ್ರೀಟ್ಮೆಂಟ್ ಬೇಕು ಅಂತ ನಾ ನೋಡ್ಬಿಟ್ಟು ಹೇಳ್ತೀನಿ ಹಾಂ ಓಕೆ